ಕಲೆ ಮತ್ತು ಕರಕೌಶಲ್ಯ ವಲಯಗಳು ಬಹಳವೇ ಇಷ್ಟವಿದೆ ಅದು ವಲಯಗಳು ಇವೆ ಬಹಳ ಕಡೆ ಆದರೆ ಅದು ಮಾರುಕಟ್ಟೆಗೆ ಬರ್ತಾ ಇದೆಯಾ ಬಂದರೂ ಜನಗಳ ಕೈ ಸೇರ್ತಾ ಇದೆಯಾ ಹೇಗೆ ಸೇರ್ತಾ ಇದೆ ವಿಷಯಗಳನ್ನ ಹೇಗೆ ನಿಭಾಯಿಸ್ತಿರೋದು ಅಂತ ಅಂದ್ರೆ ಈ ಸಬ್ಸಿಡಿಗಳು ಈಗ ಗ್ಯಾಸ್ ತಗೊಳ್ಳಿ ಈಗ ಗ್ಯಾಸನ್ನ ನಾವು ಗ್ಯಾಸನ್ನ ಕೊಂಡುಕೊಂಡ್ರೆ ಅರ್ಧಕ್ಕರ್ಧ ಹಣ ಸಬ್ಸಿಡಿಯಾಗುತ್ತೆ ಅಂತ ಹೇಳಿ ರಿಯಾಯಿತಿ ಆಗ್ತಾ ಇದೆ ಹಾಗೆ ಈ ಹೊಲಿಗೆ ಹೊಲಿಗೆ ಯಂತ್ರಗಳು ಬಹಳ ಯಂತ್ರಗಳು ಕೂಡ ರಿಯಾಯಿತಿ ಆಗ್ತಾ ಇದೆ ಮತ್ತು ಕಲೆ ಈ ಚಿತ್ರ ಬಿಡಿಸಿ ಚಿತ್ರಪಟಗಳಿರುತ್ತಲ್ಲ ಚಿತ್ರಪಟಗಳು ಕೂಡ ಬಹಳ ಕಡೆ ಚಿತ್ರಪಟಗುಳಿಗು ಬೆಲೆ ಬಂದಿದೆ ಈಗ ಬಹಳ ಚಿತ್ರಪಟಗಳು ಜನ ಕೊಂಡ್ಕೊಳಕ್ಕೆ ಇಷ್ಟ ಶುರು ಮಾಡಿದ್ದಾರೆ ಕರ್ನಾಟಕ ಕಲೆ ಮತ್ತು ಸಂಸ್ಕೃತಿಕ ಇಲಾಖೆಯಲ್ಲಿ ಬಹಳ ಕಲೆ ಮತ್ತು ಕರಕುಶ ಕರಕೌಶಲ್ಯತೆಗೆ ಬಹಳ ಪ್ರಮುಖ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮತ್ತು ಆ ವಲಯದಲ್ಲಿ ಏನೇ ನಾವು ಕಂಡುಹಿಡಿದರೂ ಏನೇ ನಾವು ತಯಾರು ಮಾಡಿದ್ರೂ ಅದನ್ನು ನಾವು ಜನರಿಗೆ ತಲುಪ್ಸೋವಂಥ ಮೂಲಕ ನಾವು ಜನಗಳಿಗೆ ತಲುಪಿಸೊ ಮೂಲಕ ನಾವು ಅದನ್ನು ತಯಾರಿಸಿದ ಅಂಥದ್ದು ಒಂದು ಇದನ್ನು ನಾವು ಜನಗಳಿಗೆ ನೀಡೋಕ್ಕೆ ಶುರು ಮಾಡ್ತಾ ಇದ್ದೀವಿ